ಇಂದಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ದೇಶದ ಅನೇಕ ಜನರು ಮೂಢನಂಬಿಕೆಯನ್ನು ನಂಬುತ್ತಾರೆ ಇದಕ್ಕಾಗಿ ಬೇರೆ ಬೇರೆ ಬಾಬಾಗಳು ಸಾಧುಗಳ ಬಳಿ ಹೋಗಿ ತಮ್ಮ ಹಣವನ್ನು ಕಳೆದುಕೊಂಡಿದ್ದಾರೆ ಅದನ್ನು ಕೂಡ ಜನರು ಈ ಮೂಢನಂಬಿಕೆಯನ್ನು ನಂಬುತ್ತಾರೆ ಉದಾಹರಣೆಗೆ ಎಲ್ಲಿಗಾದರೂ ಹೋಗುವಾಗ ಬೆಕ್ಕು ಅಡ್ಡ ಬಂದಾಗ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಹೋಗುವುದು ಮನೆಗೆ ಗೂಬೆ ಬಂದಾಗ ಅಶುಭ ಅಂತ ತಿಳ್ಕೊಳ್ಳೋದು ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಹಿಳೆಯರು ಮಕ್ಕಳನ್ನು ಪಡೆಯಲು ಬಾಬಾಗಳ ಬಳಿ ಹೋಗ್ತಾರೆ ಇವರಿಂದ ಬಾಬಾಗಳು ಹಣವನ್ನು ಲೂಟಿ ಮಾಡಿ ಅವರಿಗೆ ಮೋಸ ಮಾಡುತ್ತಾರೆ ಹಾಗಾಗಿ ಇಂತಹ ನಕಲಿ ಬಾಬಾಗಳನ್ನು ನಂಬಬಾರದು ಮೂಢನಂಬಿಕೆ ದೇಶದ ಅಭಿವೃದ್ದಿಗೆ ಒಂದು ಶಾಪ ಆಗಿದೆ ಮೂಢನಂಬಿಕೆ ಅಂತ ಹೇಳಿದರೆ ಯಾವನಾದರು ಕೂಡ ಯೋಚಿಸದೆ ಪ್ರಶ್ನೆ ಮಾಡದೆ ನಂಬುವುದು ಇದು ಬೆಳೆಯಲು ಮುಖ್ಯ ಕಾರಣ ಜನರಲ್ಲಿ ಇರುವ ಬೇರೆ ಬೇರೆ ಭಯಗಳು ಉದಾಹರಣೆಗೆ ಪರೀಕ್ಷೆಯಲ್ಲಿ ಪಾಸ್ ಆಗುವುದಿಲ್ಲ ಅನ್ನುವ ಭಯ ಕೆಲಸ ಸಿಗುವುದಿಲ್ಲ ಅಂತ ಭಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಭಯ ಇರುವವರು ತಮ್ಮ ಸಾವಿಗೆ ಹೆದರುವುದು ಇವುಗಳು ಇಂತಹ ನಕಲಿ ಬಾಬಾಗಳನ್ನು ಬಳಿ ವಿಷ್ಯ ಭವಿಷ್ಯವನ್ನು ಕೇಳಲು ಉತ್ತೇಜನ ನೀಡುತ್ತಾರೆ ಇದನ್ನು ಉಪಯೋಗಿಸಿಕೊಂಡು ನಕಲಿ ಬಾಬಾಗಳು ಇವರನ್ನು ಹೆದರಿಸಿ ಇವರ ಸಂಪತ್ತನ್ನು ದೋಚುತ್ತಾರೆ ಇದನ್ನೆಲ್ಲ ತಪ್ಪಿಸಲು ಒಂದೇ ದಾರಿ ಇಂತಹ ನಕಲಿ ಬಾಬಾಗಳ ಬಗ್ಗೆ ತಿಳಿದರೆ ಪೋಲಿಸನ್ನು ತಕ್ಷಣ ಕಂಪ್ಲೇಂಟ್ ಮಾಡುವುದು ಜನರು ಮೂಡನಂಭಿಕೆ ಆಗಾದಾಗೆ ಜಾಗ್ರತೆಯನ್ನು ಮೂಡಿಸುವುದು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಡುವುದು ಆ ವಿದ್ಯಾರ್ಥಿಗಳು ಈ ಮಾಹಿತಿಯನ್ನು ತಮ್ಮ ಅಪ್ಪ ಅಮ್ಮನಿಗೂ ಹೇಳಿ ಮನೆಯನ್ನು ಇದರ ಬಗ್ಗೆ ಜಾಗ್ರತೆಯನ್ನು ಮೂಡಿಸುವುದು ಹಾಗೆ ಆಗ್ತದೆ